ಸರ್ ನಮಸ್ಕಾರ ಸ್ವಿಗ್ಗಿ ಕಂಪ್ನಿಯವರ ಹಾಂ ಸರ್ ಮುರುಳಿ ಹೇಳಿಬಿಟ್ಟು ಕೋಲಾರಿಂದ ಸರ್ ನಿಮ್ಮ ಕಂಪ್ನಿಯಿಂದ ಬೆಳಗ್ಗೆ ನಾನು ತಿಂಡಿ ಆರ್ಡರ್ ಮಾಡಿದ್ದೆ ಡೆಲಿವರಿ ಬಾಯ್ ತಂದು ಕೊಟ್ಟು ಹೋದ ಬಟ್ ಅದು ಬಕೆಟ್ ಓಪನ್ ಮಾಡಿದಾಗ ಅದು ಪೂರ್ತಿ ವಾಸನೆ ಬರ್ತಾಯಿದೆ ಯಾಕೆ ಈ ರೀತಿ ಮಾಡ್ತೀರಿ ಇಲ್ಲ ಸರ್ ಹೌದು ಹೌದು ಹೌದು ಈಗ ತಂದು ಕೊಟ್ಟನೇ ಬೆಳಗ್ಗೆ ತಿಂಡಿಗೆ ಆರ್ಡರ್ ಮಾಡಿ ತಗೊಂಡು ಓಪನ್ ಮಾಡುವಷ್ಟೊತ್ತಿಗೆ ಅದರ ಕೈ ಮುಟ್ಟು ನೀವು ಮೂಗು ಹತ್ತಿರ ಹೋಗುವಷ್ಟಕ್ಕೆ ವಾಸನೆ ಬರ್ತಾಯಿತ್ತು ಸ್ವಲ್ಪ ಟೇಸ್ಟ್ ಮಾಡದೇ ಹಳಸಿ ಹೋಗಿದೆ ಇದು ಊಟ ಪೂರ್ತಿ ಹೌದು ಹೌದು ಯಾಕೆ ಈ ರೀತಿ ಮಾಡ್ತೀರಾ ದಯವಿಟ್ಟು ಅದನ್ನ ವಾಪಸ್ಸು ತೊಗೊಂಡು ಬೇರೆ ಬಿಸಿ ಇರೋಸು ತಾಜಾ ತಂದು ಕೊಡಿ ಸರ್ ಅದನ್ನು ತಾಜಾ ಇರಲಿ ಎಲ್ಲ ಪೇ ಆಗಿದೆ